ನಮ್ಮ ಊರಿನಲ್ಲಿರುವ ಆಸ್ಪತ್ರೆಗಳಿಗೆ ಹೋಲ್ಸಿ ಓಯ್ ಆಸ್ಪತ್ರೆಗಳನ್ನ ನಾವು ನೆನಸ್ಕೊಂಡ್ರೆ ನಮಗೆ ಯಾವುದೇ ಕಷ್ಟಗಳು ಬರ್ಲೇಬಾರ್ದು ಅನಿಸುತ್ತೆ ಯಾವುದೇ ಎಮರ್ಜನ್ಸಿ ಕೇಸ್ಗಳು ಆಗ್ಲೇಬಾರ್ದು ಅನ್ಸುತ್ತೆ ಯಾಕಂದರೆ ಇಲ್ಲಿ ಯಾವುದೇ ಆದಂಥ ಸೌಲಭ್ಯಗಳಿರುವುದಿಲ್ಲ ಎಮರ್ಜನ್ಸಿ ಏನಾರು ಆಯಿತು ಅಂದ್ರೂ ನಮಗೇನಂತಾರೆ ಹೊರ್ಗಡೆ ಹೋಗಿ ಅಂತೇಳ್ತಾರೆ ಮತ್ತು ಯಾವುದು ಸ್ಪೆಸಿಲಿಟಿ ಅಷ್ಟು ಬೇಗ ನಮಗ್ ಸಡನ್ನಾಗಿ ಸಿಗೊಲ್ಲ ಎಲ್ಲಿ ಹೊರ್ಗಡೆನೇ ಕಳ್ಸೋಕ್ಕೆ ನೋಡ್ತಾರೆ ಬಿಟ್ಟರೆ ಯಾರು ಇಲ್ಲಿ ರಿಸ್ಕ್ ತೊಳಕ್ಕೆ ನೋಡೋಲ್ಲ ಹಂಗಾಗಿ ನಮಗೆ ನಮ್ಮ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ನಮ್ಗೆ ಅಷ್ಟು ಆಸಕ್ತಿ ಮೂಡೋಲ್ಲ ಯಾಕಂದ್ರೆ ನಾವೆಲ್ಲ ಏನಾದರು ಒಂದು ಚಿಕ್ದಾದ್ರೂ ನಾವು ಏನು ಮಾಡಬೇಕು ಹೊರ್ಗಡನೇ ನಾವು ಹೋಗ್ಬೇಕು ಆದರೆ ಒಳ್ಳೆಯ ಒಳ್ಳೆಯ ರೀತಿಯಂತಹ ನಮಗೆ ಸೌಕರ್ಯಗಳು ಇಲ್ಲಿ ಗ್ರಾಮೀಣ ಪ್ರದೇಶ್ದಲ್ಲಿ ಸಿಕ್ತಾ ಇಲ್ಲ ಅದ್ಕೆ ಅಧಿಕಾರಿಗಳ್ ಆಗಿರ್ಬೋದು ಹೊರ್ಗಡೆ ಜನ ಆಗಿರ್ಬೋದು ಇಲ್ಲಿಗೆ ವೈದ್ಯಕೀಯ ಸ ವೈದ್ಯಕೀಯ ಒಂದು ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ ಮತ್ತು ನಗರ ಪ್ರದೇಶಗಳಲ್ಲೂ ಅಷ್ಟೇ ನಮಗೆ ಅಂತಹ ಅದಾದವು ಅಂಥ ಒಳ್ಳೆ ಉತ್ತಮ ರೀತಿಯಾದಂತಹ ಸೌಕರ್ಯಗಳು ಯಾಕಂದರೆ ಬಾ ನ ಬಾ ತುಂಬ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಎಲ್ರಿಗು ಪ್ರೈವೇಟ್ ಖಾಸಗಿ ಹಾಸ್ಪೆಟ್ಲ್ಗಳಿಗೆ ಹೋಗ್ ಸಾಧ್ಯ ಆಗಿರೊಲ್ಲ ಅಲ್ಲಿ ಖಾಸಗಿ ಹಾಸ್ಪೆಟ್ಲಲ್ಲಿ ನಮಗೆ ಹೋದ್ರೆ ತುಂಬ ಕಾಸ್ಟು ಜಾಸ್ತಿ ಇರುತ್ತೆ ಅಲ್ಲಿ ಎಲ್ರಿಗೂ ಉತ್ತಮವಾದಂತಹ ಸೌಕರ್ಯಗಳು ಸಿಗಬೇಕು ಅಂದರೆ ನಾವು ಆಷ್ಟೇ ದುಡ್ಡನ್ನ ನಾವು ಖರ್ಚ್ ಮಾಡಬೇಕಾಗುತ್ತೆ ಮತ್ತು ನಾವು ತುಂಬ ಖಾಸಗಿ ಹಾಸ್ಪೆಟ್ಲ್ಗಳು ಇದಾವೆ ಅಲ್ಲಿ ಎಲ್ರಿಗು ಹೋಕ್ಕಾಗೊಲ್ಲ ಪಾಪ ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ಹೋದ್ರೆ ನಮಗೆ ಒಳ್ಳೆ ಸ್ಪೆಸಿಲಿಟಿ ಸಿಗೋಲ್ಲ ಎಲ್ರೂ ಅಲ್ಲು ನಮಗೆ ನಗರ ಪ್ರದೇಶದಲ್ಲು ಗ್ರಾಮೀಣ ಪ್ರದೇಶದಲ್ಲು ಒಂದೇ ವ್ಯವಸ್ಥೆ ಇದೆ ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕಿಗೆ ಬಂದರೆ ನಮಗೆ ಒಳ್ಳೆ ಒಂದು ವೈದ್ಯಕೀಯ ಸ್ಪೆಸಿಲಿಟಿ ಮಲ್ಟಿ ಸ್ಪೆಸಿಲಿಟ ಹಾಸ್ಪೆಟ್ಲ್ಗಳ್ನ ತೆರಿಬೇಕು ಅನ್ನೋದು ನಮ್ಮದು ನಮಗೆ ತುಂಬ ಎಲ್ಪ್ ಆಗುತ್ತೆ ಒಳ್ಳೆ ಹಾಸ್ಪೆಟ್ಲ್ಗಳನ್ನ ತೆಗದ್ರೆ ಎಲ್ಲ ಫೆಸಿಲಿಟಿಗಳ್ನ ಕೊಡಬೇಕು ಏನಾದ್ರೂ ಆದ್ರೂ ಒಂದು ಚಿಕ್ಕುದು ಆದ್ರೂ ಜಾಸ್ತಿ ಹಾಸನ್ನೂ ಬೆಂಗಳೂರು ಮಂಗಳೂರಿಗೆ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾರೆ ಬಟ್ ನಮಗೆ ಯಾವುದೇ ಆದಂತಹ ಒಂದು ವೈದ್ಯಕೀಯ ಸವಲತ್ತುಗಳು ನಮಗೆ ಇಲ್ಲಿ ದೊರಿತಾ ಇಲ್ಲ ಹಂಗಾಗಿ ಭಾಳನೆ ಕಷ್ಟ ಆಗುತ್ತೆ ಬಡವರಿಗೆ ಆಗಿ ಬಡವರಿಗೆ ಒಳ್ಳೆ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿ ಸಿಕ್ಬೇಕು ಹೂ ನಾವು ಬಡವರ್ನು ನಾವು ನೆನೆಸ್ಕೋಬೇಕು ಎಲ್ರಿಗೂ ಶ್ರೀಮಂತರಿಗೋಸ್ಕರ ಈ ಖಾಸಗಿ ಹಾಸ್ಪಿಟ್ಲುಗಳಿಗೆ ಹೋಕ್ಕೆ ಆಗೋಲ್ಲ ಹಂಗಾಗಿ ಒಳ್ಳೆ ಹಾಸ್ಪೆಟ್ಲಿಗು ಫೆಸ್ಲಿಟಿ ನಮಗೆ ದೊರಿಬೇಕು ಅಂತ ಹೇಳ್ತೀನಿ